ಹಲೋ ನಮಸ್ಕಾರ್ರಿ ಸರ್ರ ನಾವು ಕೆಂಟ್ ವಾಟ್ರ್ ಸಪ್ಲಯರ್ಸ್ಲಿಂದ ಕರೆ ಮಾಡ್ತಿದ್ದೀವಿ ಸರ್ ಹಾಂ ನಿಮ್ಮ ಮನೇಗೆ ಡೇಲಿ ಕೆಂಟೇ ನೀರು ಹಾಕ್ಕೋತ್ತೀರಲ್ವ ಸರ್ ನಮ್ಮ ಲೈನ್ದೇ ನಿಮಗೆ ಬರ್ತಾವಲ್ವ ಸರ್ ಕ್ಯಾನ್ಗಳು ಹಾಂ ಸರ್ರ ಹೇಗಿದೆ ಸರ್ ನಮ್ದು ಸರ್ವಿಸ್ ನಿಮಗೆ ಹೇಗೆ ಅನ್ನಿಸ್ತಿದೆ ಚೆನ್ನಾಗಿದೇನ ಸರ್ ಎಲ್ಲ ಹೌದಾ ಯಾಕೆ ಸರ್ ಏನು ಪ್ರಾಬ್ಲಮ್ ಆಗೈತ್ರಿ ಸರ್ ಅದರಲ್ಲಿ ನಿಮಗೆ ಹಾಂ ರೀ ಸರ್ ಹಾಂ ಹೇಳಿರಿ ಸರ್

ಹೌದಾ ಸರ್ ಇಲ್ಲ ಸರ್ ಅದು ಏನಾರೂ ನಡು ಬರೋ ಮುಂದೆ ಟ್ರಾವೆಲಿಂಗ್ನಾಗೆ ಅದು ಏನಾರೂ ಪ್ರಾಬ್ಲಮ್ ಆಗಿರ್ಬೇಕು ಸರ್ರ ಹಂಗೆ ಆಗೋದಿಲ್ಲ ಯಾವಾಗಲು ಹೌದ ಸರ್ ಅದು ಸಪ್ಲೈಯರದ್ದು ಏನಾರೂ ಮಿಸ್ಟೇಕ್ ಇದ್ದಿರ್ಬೇಕು ಸರ್ ಅದು ನೋಡ್ತೇವೆ ಸರ್ ನಾವು ಏನಾರೂ ಪ್ರಾಬ್ಲಮ್ ಇದ್ದರೆ ಹೌದ ಸರ್ ನಿಮ್ಮದು ಯಾವ ಏರಿಯದಲ್ಲಿ ಬರುತ್ತೆ ಸರ್ ನಿಮ್ಮ ಮನೆ ಅಂದರೆ ಯಾರು ಸಪ್ಲೈಯರ್ ಇದ್ದಾರೆ ನೋಡ್ತೀವಿ ಸರ್ ನಾವು ಏನು ತೊಂದರೆ ಆಗ್ತಿದೆ ಸಪ್ಲೈ ಮಾಡೋಕ್ಕೆ ಅವೆಲ್ಲ ಹೌದ್ರಿ ಸರ್ರ ಮತ್ತು ಅದಕ್ಕೆ ಅದು ಎಲ್ಲ ಮಾಡ್ತೀವಿ ಸರ್ ಮೇ ಬಿ ಒಂದು ಸಲ ಆಗಿರ್ಬೇಕು ಸದ ಅದು ಮತ್ತೊಮ್ಮೆ ರಿಪೀಟ್ ಆಗೋಲ್ಲ ಸರ್ ಅದು ಹಾಂ ರೀ ಸರ್ ಆಯಿತು ಇಲ್ಲ ಸರ್ ಅದು ಚೆನ್ನಾಗಿ ಬರುತ್ತೆ ಸ ಇಲ್ಲ ಸರ್ ಅದೆಲ್ಲ ಮ್ ಚಿಕ್ಕ ಸಣ್ಣಪುಟ್ಟ ಸಮಸ್ಯೆ ಬಂದಿದೆ ಸರ್ ಅದು ಎಲ್ಲ ಮಾಡ್ತೀವಿ ಇದು ನೀರಿನ ಕ್ವಾಲಿಟಿ ಹೇಗಿದೆ ಸರ್ ನಮ್ಮದು ವಾಟ್ರದು ಅದು ಚೆನ್ನಾಗಿದೆನಾ ಹಾಂ ಟಿ ಡಿ ಎಸ್ ಟಿ ಡಿ ಎಸ್ಸೆಲ್ಲ ನಾವು ಹೈ ಇಲ್ಲ ಸರ್ ನಾವು ಎಲ್ಲ ಕರೆಕ್ಟಾಗಿ ನೋಡ್ತೀವಿ ಸರ್ ಪೂರ ಸ್ವಚ್ಛತೆ ಮೇಂಟೇನ್ ಮಾಡ್ತೀವಿ ಹೈ ಲೆವೆಲ್ ಮೆಷಿನ್ಸ್ ಯೂಸ್ ಮಾಡ್ತೀವಿ ಸರ್ ನೀರು ಫಿಲ್ಟರ್ ಮಾಡೋಕ್ಕೆ ಇಲ್ಲ ಸರ್ ಹಾಗೆಲ್ಲ ಹೌದಾ ಸರ್ ನೋಡಿರಿ ಸರ್ ನೀವು ನಮ್ಮಲ್ಲೆ ತೊಗೊಂಡ್ರ ಮತ್ಯಾರ ಬಲ್ಲಾರ್ ಬೇರೆಯವ್ರ ಬಲ್ ತೊಗೊಂಡಿರ್ಬೇಕು ಅನ್ಸತ್ತೆ ಸರ್ ನಮ್ಮಲ್ಲಿ ಆ ಥರ ಮಿಸ್ಟೇಕ್ ಆಗೋಂಗಿಲ್ಲ ಸರ್ ನಮ್ಮಲ್ಲಿ ನಮ್ದು ಕೆಂಟ್ ಆರ್ ಓ ಸರ್ವಿಸ್ ಅಂತ ಹೇಳ್ದರಿ ಸರ್ರ್ ಹೌದಾ ಸರ್ ಇಲ್ಲ ಸರ್ ನಾವು ಕರೆಕ್ಟಾಗಿ ಎಲ್ಲ ಇಕ್ವಿಫೈಡ್ ಮಷಿನ್ಸ್ ಯೂಸ್ ಮಾಡ್ತೀವ್ರಿ ಸರ್ ಆ ಥರ ಆಗಕ್ಕೆ ಚಾನ್ಸೇ ಇಲ್ಲ ಸರ್ ನೋಡಿರಿ ಸರ್ ಏನಾದರು ಬೇರೆ ಪ್ರಾಬ್ಲಮ್ ಇದ್ದಿರಬೇಕು ಸಾರಿ ಸರ್ ಏನಾದರು ಏನಾದರು ತಪ್ಪಾದರೆ ಸರ್ ಇಲ್ಲ ಸರ್ ನಾವು ಇಂಪ್ರೂ ಮಾಡ್ಕೊತೀವಿ ಸರ್ ನಮ್ದು ಏನಾದ್ರೂ ಮಿಸ್ಟೇಕ್ ಇದ್ದರೆ ಸರ್ರ ಓಕೆ ಸರ್ ಸರಿ ಸರ್ ನಾವು ಇನ್ನಾರೂ ಮಿಸ್ಟೇ ಇದು ಮಾಡ್ಕೊತೀವಿ ಸರ್ ನು ಮುಂದೆ ಹಾಂ ಮುಂದೆ ಆ ಥರ ರಿಪೀಟ್ ಆಗೋಲ್ಲ ಸರ್

ಓಕೆ ಸರ್ ಹಾಂ ರೀ ಸರ್ ಸರ್